ಹಾಂ ಹಾಂ ಹೇಳಿ ಹಾಂ ನಿಮ್ಮ ಹೆಸ್ರ್ ಏನು ಹಾಂ ಹಾಂ ಹೇಳಿ ಹಾಂ ಹಾಂ ಹೇಳಿ ಹಾಂ ನಿನ್ನೆ ಬಂದಿದ್ದರಾ ಕ್ಲಾಸಿಗೆ ಹಾಂ ಯಾವ್ದು ಜಾಯ್ನ್ ಆಗಿದ್ರಿ ಯಾವುದಕ್ಕೆ ಯಾವ ಫಾಮಿಗೆ ಯಾವ್ದು ಬೇಕಿತ್ತು ನಿಮಗೆ ಹಾಂ ಹಾಂ ನಮ್ಮದು ಕ್ಲಾಸಿಕಲ್ಲು ಭರತನಾಟ್ಯಮ್ ವೆಸ್ಟರ್ನು ಎಲ್ಲ ಇದೆ ಯಾವ ಫಾಮ್ಸ್ ಬೇಕಿದ್ದರು ಎಲ್ಲ ಇದೆ ಬೇರೆ ಬೇರೆ ಟೀಚರ್ಸ್ ಎಲ್ಲ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಿದ್ದೋರು ಎಲ್ಲಾ ಮಾಡ್ತೀವಿ ನಿಮ್ಗೆ ಯಾವ್ದ ಇಂಟ್ರಸ್ಟ್ ಇದೆ ಅದು ತಗೊಳ್ಳಿ ನೀವು ಹಾಂ ಅದು ತಗೊಳ್ಳಿ ಹಾಂ ಚೆನ್ನಾಗಿದೆ ಕಲಿಬೋದು ಆದ್ರಿಂದ ಎಕ್ಸ್ಟ್ರಾ ಕ್ಲಾಸಸ್ಸು ಕೂಡ ಮಾಡ್ತೀವಿ ನಾವು

ಹಾಂ ಇರುತ್ತೆ ವೀಕೆಂಡ್ಸ್ ನಿಮಗ್ ರಜಾ ಇರುತ್ತಲ್ವಾ ಹಾಂ ನೀವು ಓದ್ತಾ ಇದ್ದೀರಾ ಏನು ಹಾಂ ಹೌದ ಹಂಗಾದ್ರೇ ಈಝಿ ಆಗುತ್ತೆ ನಿಮ್ಗೆ ವೀಕೆಂಡ್ಸಲ್ಲಿ ಸಮಯ ಸಂಜೆ ಬರೋಕಾಗತ್ತಾ ನಿಮಗೆ ಹಾಂ ಬೆಳಗ್ಗೆ ಫುಲ್ ಡೇ ಇರುತ್ತೆ ನಮ್ಗೆ ಬೆಳಗ್ಗೆ ಏಳರಿಂದ ಸಂಜೆ ಏಳರವರ್ಗು ಇರುತ್ತೆ ನಮ್ಮದು ಕ್ಲಾಸು

ಹಾಂ ತಿಂಗ್ಳಿಗೆ ಒಂದುಸರಿ ಕಟ್ಟಬೇಕು ಹಾಂ ನಿಮ್ದು ಭರತನಾಟ್ಯಮ್ ಹೇಳಿದ್ರಲ್ಲ ನೀವು ಭರತನಾಟ್ಯಮ್ಗೆ ಇನ್ನೂರು ಇರುತ್ತೆ ಮತ್ತೆ ವೆಸ್ಟರ್ನ್ನಿಗೆ ಮುನ್ನೂರು ಇರುತ್ತೆ ಹಾಂ ಎರಡು ಬೆ ಹಾಂ ಎಲ್ಲ ಫಾಮು ಹಾಂ ಎಲ್ಲ ಫಾಮ್ಸು ಕೇಳ್ಕೊಡ್ತೀವಿ ನೀವು ತಗೊಳೋದ್ರ ಮೇಲೆ ಡಿಪೆಂಡು ನಿಮ್ಗೆ ಯಾವ್ದು ಬೇಕು ಎರಡು ಹೇಳಿದ್ರಲ್ಲ ಇವತ್ತು ರಜ ಇದೆ ಕ್ಲಾಸು ಹಾಂ ನಾಳೆ ಬರ್ತೀರಾ ನಾಳೆ ನೀವು ಫ್ರೀ ಇದ್ದೀರಾ ನಮ್ಮದು ಮೋರ್ನಿಂಗ್ ಏಳು ಗಂಟೆಗೆ ಸ್ಟಾಟಾಗಿರುತ್ತೆ ಹಾಂ ಏಳು ಗಂಟೆ ಮು ಹಾಂ ಅಡ್ವಾನ್ಸ್ ನಿಮ್ಗೆ ಎಷ್ಟಾಗುತ್ತೊ ಅಷ್ಟು ನೀವು ಬುಕ್ಕಿಂಗ್ ಮಾಡಿಸೋ ಥರ ಮಾ ಅಷ್ಟು ನಿಮ್ಗೆ ಎಷ್ಟಾಗುತ್ತೊ ಅಷ್ಟು ಹೇಳಿ ಕೊಡಿ ಆಯಿತಾ ಹಾಂ ಹಾಂ ನಿಮ್ಗೆ ಎಷ್ಟೋತ್ತಾಗತ್ತೆ ಅಷ್ಟೊತ್ತಿಗೆ ಬನ್ನಿ ನಾಳೆಯಿಂದಲೇ ಕ್ಲಾಸಿಗೆ ಜಾಯ್ನ್ ಆಗ್ತಿರಾ ಇಲ್ಲ

ಹಾಂ ಓಕೆ ನಿಮ್ಮ ಫ್ರೆಂಡ್ಸ್ ಯಾರಾದರು ಇದ್ದರೆ ಅವ್ರಿಗು ಹೇಳಿ ಹೋ ಹಾಂ